ನಮಸ್ತೆ ನಾನು ಪ್ರವೀಣ್ ಅಂತ ನನಿಗೊಂದು ಆಟ್ ತುಂಬಾ ಅರ್ಜೆಂಟಾಗಿ ಒಂದು ಆಟೋ ಬೇಕಿತ್ತು ನನಗೆ ಇಲ್ಲಿಂದ ಉಡುಪಿಗೆ ಹೋಗಬೇಕು ಉಡುಪಿಯಿಂದ ನನಗೆ ಕೆಲವೆಲ್ಲ ನಂಗೆ ಬೇಕಾದ ವಸ್ತುಗಳನ್ನು ಖರೀದಿಸಬೇಕು ನಂತರ ಅಲ್ಲಿಂದ ಕಾರ್ಕಳಕ್ಕೆ ಹೋಗಬೇಕು ಕಾರ್ಕಳದಲ್ಲಿ ಕೆ ನನ್ನ ಸಂಬಂಧಿಕರನ್ನು ಮೀಟ್ ಭೇಟಿಯಾಗಬೇಕು ನಂತರ ಅಲ್ಲಿಂದ ಬಂದು ಅಲ್ಲಿಂದ ಹಿಂತಿರುಗಿ ಬಂದು ಪುನಃ ಉಡುಪಿಗೆ ಬಂದು ಉಡುಪಿಯಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಸುತ್ತನ್ನು ಹಾಕಿ ನಂತರ ತುಂಬ ಕೆಲಸ ಮಾಡಿ ನಂತರ ನನಗೆ ಮನೆಗೆ ಬಿಡಬೇಕು ಇಷ್ಟು ಹೊತ್ತು ನನ್ನ ಜೊತೆ ಇರುವಂತಹ ಒಬ್ಬರು ಒಬ್ಬ ಆಟೋ ಚಾಲಕನ ಆಟೋ ಬೇಕಿತ್ತು ನಂಗೆ ತುಂಬ ಅರ್ಜೆಂಟಾಗಿ ಬೇಕು ಯಾಕಂದ್ರೆ ನಂಗೆ ಆದಷ್ಟು ಬೇಗ ನಾನು ಮನೆಯಿಂದ ಹೊರಡಿ ಸಂಜೆ ಆಗುವ ಒಳಗೆ ನಂಗೆ ಮನೆಗೆ ಬರುವಾಗ ಬರುವ ಹಾಗೆ ಮಾಡಬೇಕು ಅಂಥ ಆಟೋ ಸಿಕ್ತದಾ ಎಲ್ಲಾದರು ನಿಮ್ಮಹತ್ರ ಸಿಕ್ಕೋದಾದ್ರೆ ನಂಗೆ ನಾನು ಇಲ್ಲಿ ಉದ್ಯಾವರಕ್ಕೆ ಬರಲಿಕ್ಕೆ ಹೇಳ್ತಿರಾ ಅವರನ್ನು ಉದ್ಯಾವರದಿಂದ ಹೋಗಬೇಕಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಬೇಕು ಸಂಜೆ ಆರು ಗಂಟೆ ಒಳಗೆ ಮನೆಗೆ ತಲುಪುವ ಹಾಗೆ ಮಾಡಬೇಕವರು ಹೌದು ಹೌದು ಹಾಂ ಹಾಗಾಗಿ ಮತ್ತು ಏನಂದರೆ ನಂಗೆ ಕೆಲವರು ನನ್ನ ರಿಲೇಟಿವ್ಸ್ ಸಂಬಂಧಿಕರಾಗಿರ್ಬೋದು ಅಥ್ವಾ ನನಗೆ ಕೆಲವು ವಸ್ತುಗಳನ್ನು ಖರೀದಿಸ್ಲಿಕ್ಕಾಗಿ ನಾನು ಬೇರೆ ಬೇರೆ ಅಂಗಡಿಗಳಿಗೆ ಹೋಗ್ತೇನೆ ಸೊ ಅವರಿಗೆ ಯಾವುದು ಕೋಪಗೊಳ್ಳ ಬರಬಾರ್ದು ಯಾಕಂದರೆ ನಾನು ನೋಡಿದ ಪ್ರಕಾರ ನಾನು ಈ ಹಿಂದೆ ಒಂದು ಆಟೋ ಚಾಲಕ ಅಥ್ವಾ ಒಂದು ಕ್ಯಾಬ್ಗೆ ಹೋಗು ಕ್ಯಾಬ್ನಲ್ಲಿ ಹೋದಾಗ ಅಲ್ಲಿರುವಂಥ ಚಾಲಕ ತುಂಬ ಕಿರಿಕಿರಿ ಮಾಡ್ತಿದ್ದ ಸೊ ಹಾಗಾಗಿ ಅಂಥ ಚಾಲಕರು ಬೇಡ ನಂಗೆ ಯಾರಾದರೂ ತುಂಬ ಮೌನವಿರುವಂಥ ಚಾಲಕರು ಬೇಕು ಯಾಕಂದ್ರೆ ನಾನು ತುಂಬ ಖರೀದಿ ಮಾಡಲಿಕ್ಕೆ ಉಂಟು ಮತ್ತು ತುಂಬ ನಾನು ನನ್ನ ಸಮಯವನ್ನು ಅಲ್ಲಿ ಅದರಲ್ಲಿ ವ್ಯರ್ಥ ಮಾಡ್ತೇನೆ ಸೊ ಹಾಗಾಗಿ ಅವರಿಗೆ ಯಾವುದೇ ಕೋಪ ಬರದೇ ಅಂಥ ಚಾಲಕ ನನಗೆ ಬೇಕು ಮತ್ತು ಉಡುಪಿಯಲ್ಲಿ ತುಂಬ ಟ್ರ್ಯಾಫಿಕ್ಕಿದೆ ತುಂಬ ಅದರೆ ತುಂಬ ಟ್ರ್ಯಾಫಿಕ್ಕಿದೆ ಸೊ ಅಂಥ ಟ್ರ್ಯಾಫಿಕ್ಗಳಲ್ಲಿ ನಂಗೆ ಸಿಲುಕ್ ಸಿಲುಕ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಸೊ ಅದನ್ನೆಲ್ಲ ಮತ್ತು ತುಂಬ ಹತ್ತಿರ ರೂಟ್ನಿಂದ ಕರ್ಕೊಂಡೋಗ್ಬೇಕು ನಾನು ಹಣ ಎಷ್ಟು ಬೇಕಾದರೂ ನಾನು ಅವರಿಗೆ ಪಾವತಿ ಮಾಡ್ತೇನೆ ಬಟ್ ನಂಗೆ ಬೇಕಾದ ರೀತಿಯಲ್ಲಿ ನನ್ನನ್ನು ಕರ್ಕೊಂಡೋಗ್ಬೇಕು ಮೊದ್ಲು ನಾನು ಕರೆಕ್ಟ್ ಹೇಳ್ತೆನೆ ಕರ್ ಸರಿಯಾಗಿ ಹೇಳ್ತೆನೆ ಕೇಳಿ ಮೊದಲು ಉಡುಪಿ ನಾನು ಉದ್ಯಾವರದಿಂದ ನನಗೆ ಮೇಲ್ಪೇಟೆಗೆ ಹೋಗಬೇಕು ಅಲ್ಲಿ ಒಂದು ಗಣಪತಿಯ ದೇವಸ್ಥಾನವಿದೆ ಆ ದೇವಸ್ಥಾನಕ್ಕೆ ನಾನು ಹೋಗಿ ನಂತರ ಅಲ್ಲಿಂದ ಸೀದಾ ಮಣಿಪಾಲಕ್ಕೆ ಬರಬೇಕು ಮಣಿಪಾಲದಲ್ಲಿ ಡಿ ಮಾರ್ಟ್ಗೆ ಹೋಗಲಿಕ್ಕೆ ನಂಗೆ ಉಂಟು ಡಿ ಮಾರ್ಟಿಗೆ ಹೋಗಿ ಅಲ್ಲಿ ನಂಗೆ ಬೇಕಾದಂಥ ವಸ್ತುಗಳನ್ನು ಖರೀದಿಸ್ಬೇಕು ನಂತರ ಅಲ್ಲಿಂದ ಒಂದು ಹೋಟೆಲಿಗೆ ಹೋಗಬೇಕು ಹ್ಞೂ ಹೋಟೆಲಿಗೆ ಹೋಗಿ ನನಗೆ ಬೇಕಾದಂಥ ನಾನು ತಿನ್ನು ಬೆ ನಂಗೆ ಹೋಟೆಲ್ಗೆ ಹೋಗಿ ನನ್ನ ಮಧ್ಯಾಹ್ನದ ಊಟವನ್ನು ಮಾಡಬೇಕು ಬೇಕಿದ್ರೆ ಕ್ಯಾಬ್ ಡ್ರೈವರಿಗೂ ಕೂಡ ನಾ ನನ್ನ ನನ್ನ ಜೊತೆ ಊಟಕ್ಕೆ ಕರ್ಕೊಂಡೋಗ್ತಿನಿ ಅಲ್ಲಿಂದ ನಂತರ ಸೀದ ಕಾರ್ಕಳಕ್ಕೆ ಹೋಗಬೇಕು ಕಾರ್ಕಳಕ್ಕೆ ಹೋಗಿ ಅಲ್ಲಿ ನನ್ನ ಸಂಬಂಧಿಕರನ್ನು ನಾನು ಮಾತಾಡಿಸ್ಬೇಕು ಮತ್ತು ಅಲ್ಲಿ ಇಬ್ಬರು ಸಂಬಂಧಿಕರು ನನ್ನ ಜೊತೆ ವಾಪಸ್ ಬರ್ತಾ ನನ್ನ ಜೊತೆ ಹಿಂತಿರುಗಿ ಬರ್ತಾರೆ ಸೊ ಅಲ್ಲಿಂದ ನಾವು ಮಲ್ಪೆ ಬೀಚಿಗೆ ಹೋಗಬೇಕು ಮಲ್ಪೆ ಬೀಚಿ ನಾಲ್ಕರಿಂದ ಐದು ಅವರ್ ಅಥವಾ ಐದರಿಂದ ಆರು ಗಂಟೆ ತನಕ ನಾ ಮಲ್ಪೆ ಬೀಚಲ್ಲಿ ಇರ್ತೇನೆ ಮಲ್ಪೆ ಬೀಚಿಂದ ಸೀದಾ ಪುನಃ ನಮ್ಗೆ ಎಲ್ಲಿಂದ ಅವರು ನನ್ನ ಕರ್ಕೊಂಡೋಗಿದ್ದರೋ ಅಲ್ಲಿಗೆ ತಂದು ಬಿಡಬೇಕು ಐದು ಗಂಟೆಗೆ ಅಥವಾ ಆರು ಗಂಟೆ ಒಳಗೆ ಆಗ್ತದೆ ಇಷ್ಟೆಲ್ಲಾ ಮಾಡುವಂಥ ಆಟೋ ಚಾಲಕ ಯಾರಾದರೂ ಸಿಕ್ತಾರ ನಮ್ಮ ಚೌಕಿಯಲ್ಲೇ ಸಿಗ್ಬೇಕು ನಂಗೆ ದೂರದವರು ಬೇಡ ಅಂತ ಅನಿಸ್ತಾ ಉಂಟು ನಮ್ಮ ಚೌಕಿಯಲ್ಲಿ ಇಂಥವರು ಯಾರಾದರೂ ಇದ್ದಾರಾ ಇದ್ರೆ ನನಗೊಂದು ಐದು ನಿಮಿಷದೊಳಗೆ ಹೇಳಲಿಕ್ಕಾಗ್ತದ ನಿಮ್ಮಿಂದ ದಯವಿಟ್ಟು ನನಗೊಂದು ಸಹಾಯ ಮಾಡಿ ನಂಗೆ ಒಂದು ತುಂಬ ಅವಶ್ಯಕತೆಯಿದೆ ನನಗೆ ನಿಮಗೆ ಒಂದು ಹತ್ತು ನಿಮಿಷ ಒಳಗೆ ನೀವು ಹೇಳಿದರೆ ತುಂಬ ನಂಗೆ ತುಂಬ ಹೆಲ್ಪಾಗ್ತದೆ ತುಂಬ ಉಪಯುಕ್ತ ಆಗ್ತದೆ ಹೌದ್ಹೌದು ಒಂದು ಕ್ಯಾಬ್ ಯಾವುದು ಆಗ್ಬೋದು ನನ್ನ ಹತ್ತಿರ ಇರಬೇಕು ಅದು ಮತ್ತು ನಮ್ಮ ನಮ್ಮ ಹತ್ತಿರ ಚೌಕಿಯಲ್ಲಿ ಯಾವುದಾದರೂ ಇರಬೇಕು ಹೌದು ನನ್ನ ಉದ್ಯಾವರ ಉದ್ಯಾವರ ಚೌಕಿ ಉದ್ಯಾವರ ಅಥ್ವ ಪಿತ್ರೋಡಿ ಕೂಡ ಆಗ್ತದೆ ಅಥವಾ ಗುಡ್ಡೆಅಂಗಡಿ ಕೂಡ ಆಗ್ಬೋದು ಆ ಮೂರು ನಾಲ್ಕು ಚೌಕಿಯಲ್ಲಿ ಯಾರಾದರು ಇದ್ದಾರ ನೋಡಿ ಆಟೋದವರು ದೂರದಿಂದ ಬಂದು ಉಡುಪಿಯಿಂದ ಬರುವವರೆಲ್ಲ ಬೇಡ ನನಗೆ ನಂಗೆ ನಮ್ಮ ಹತ್ತಿರದ ಚೌಕಿಯಿಂದ ಯಾರಾದರೂ ಇದ್ರೆ ಸಾಕು ಹತ್ತಿರದ ರಿಕ್ಷಾ ಚೌಕಿ ಯಾವುದಿದ್ದಾರೆ ಆಟೋ ಚೌಕಿ ಅವರಿಂದ ಕೂಡ ಆಗ್ತದೆ ದೂರದವರು ತುಂಬ ಬೇಡ ಅಂತ ಉಡ್ಪಿಯವ್ರು ಇಲ್ಲಿ ಗೊತ್ತು ನಂಗೆ ಅವರು ಬರ್ತಾರೆ ಅಂತ ಬಟ್ ಉಡುಪಿಯೆಲ್ಲ ಬೇಡ ನನ್ನ ಚೌಕಿಯಲ್ಲಿ ಯಾರಾದರೂ ಇದ್ರೆ ಪ್ಲೀಸ್ ದಯವಿಟ್ಟು ಅವರಿಗೊಂದು ನನ್ನ ಬಗ್ಗೆ ಹೇಳ್ತಿರಾ ಹೌದಾ ಬೇಕಿದ್ರೆ ಅವರಿಗೆ ಸಂಜೆ ಬೇಕಿದ್ರೆ ನಾನು ಅವ್ರಿಗೆ ಹಾಂ ಹೌದು ಎಕ್ಸ್ಟ್ರಾ ಬೇಕಿದ್ರೆ ನಾನು ಅವರಿಗೆ ಪಾವತಿ ಮಾಡ್ತಿನಿ ಹೌದು ಲ ಮಧ್ಯಾಹ್ನದ್ ಊಟ ಕೂಡ ನಾವೇ ಕೊಡ್ತೇವೆ ಕ್ಯಾಬ್ ಡ್ರ ಚಾಲಕನಿಗೆ ಹೌದು ತುಂಬ ಉಪಯುಕ್ತಾಗ್ತದೆ ದಯವಿಟ್ಟು ನೋಡಿ ಹೇಳ್ತಿರಾ ಆದಷ್ಟು ಬೇಗ ಹೇಳಿ ಯಾಕಂದ್ರೆ ನಂಗೆ ಆದಷ್ಟು ಬೇಗ ಹೋಗಬೇಕು ನಾವು ಬೇಗ ಹೊರಟಷ್ಟು ಬೇಗ ಬರ್ತೇವೆ ಸಂಜೆ ಅದಕ್ಕೆ ನನಗೊಂದ್ ಹತ್ತು ನಿಮಿಷಒಳಗೆ ನೀವು ಕರೆ ಮಾಡಿದರೆ ತುಂಬ ಒಳೆ ಉಪಯುಕ್ತ ಆಗ್ತಿತ್ತು ಯಾರಿದ್ದಾರಂತ ನೋಡಿ ಹೌದು ನಂಗೆ ಉಡುಪಿ ಆಚೆದವರೆಲ್ಲ ಬೇಡ ನಮ್ಮ ಕ್ಯಾಬವರೇ ನಂಗೆ ಬೇಕು ನಮ್ಮ ಚೌಕಿಯವರೇ ಬೇಕು ಹಾಂ ಹೌದು ಹಾಂ ಓಕೆ ಸರಿ ಸರಿ ಆಯಿತು ಸರಿ ಓಕೆ ಧನ್ಯವಾದಗಳು